ಇವತ್ತೊಂದು ಃಒಸ ಫೋನ್ ತಗೊಂಡೆ ನಾನು ವಿವೊ ನೋಡಿದ್ರೆ ನನ್ನ ಫ್ರೆಂಡ್ಸ್ ಎಲ್ಲ ಹೇಳ್ತಾಯಿದ್ರು ಚೆನ್ನಾಗಿದೆ ಫೋನು ಪ್ರಾಡೆಟ್ ಎಲ್ಲ ಚೆನ್ನಾಗಿದೆ ಇಶು ತಗೋ ಅಂತ ಹೇಳ್ತಾಯಿದ್ರು ನಾನು ಇವತ್ತು ಹೋಗಿ ದುಡ್ಡು ಕೊಟ್ಟು ತಗೊಬಂದೆ ನೋಡಿದ್ರೆ ಚೂರು ಚೆನ್ನಾಗಿಲ್ಲ ಪ್ರಾಡಟ್ ಅದು ಹೇಗೆ ತಗೊಂಡರೊ ಏನಪ್ಪ ಫೋನು ಚೂರು ಚೂರು ಪ್ರಾಡೆಟ್ ಚೆನ್ನಾಗಿಲ್ಲ ಆನ್ ಮಾಡಿ ನೋಡ್ತೀನಿ ಆನ್ ಆಗ್ತಾಯಿಲ್ಲ ಫೋನು ಚಾರ್ಜ್ ಇಟ್ಟರೆ ಚಾರ್ಜ್ ಆಗೊಲ್ಲ ಬ್ಯಾಟ್ರಿ ಬೇಗ ಡೌನ್ ಆಗುತ್ತೆ ಕ್ಯಾಮ್ರ ಒಂದುಚೂರು ಚೆನ್ನಾಗಿಲ್ಲ ಎಷ್ಟಂದ ಅದು ಕ್ಯಾಮ್ರ ಬ್ಲರ್ ಬರ್ತಾಯಿದೆ ಮತ್ತು ಹೇಳಿದರು ಕೆಳಗೆ ಬಿದ್ದ ಕೂಡಲೆ ಒಡಿಯೋಲ್ಲ ಅಂತ ಆದರು ಒಂದುಸ್ವಲ್ಪ ಕೆಳಗೆ ಬಿದ್ದ ಕೂಡ್ಲೆ ಸ್ಕ್ರ್ಯಾಚ್ ಆಗಿಬಿಡತ್ತೆ ಒಂಚೂರು ಪ್ರಾಡೆಟ್ ಚೂರು ಚೆನ್ನಾಗಿಲ್ಲ ಅದೆಷ್ಟಂತ ನಾನು ದುಡ್ಡು ಕೊಟ್ಟೆ ಹೊಸಾದು ತಗೊಂಡೆ ಫೋನ್ ನೋಡಿದರೆ ಒಂಚೂರು ಬಾಳಿಕೆ ಬರ್ತಾಯಿಲ್ಲ ಫೋನು ಆರು ಆರು ಏಳು ವರ್ಷ ಬರುತ್ತೆ ಅನ್ಕೊಂಡಿದ್ದೆ ನೋಡಿದ್ರೆ ಎರಡು ಮೂರು ದಿನದಲ್ಲೇ ಹೋಗಿಬಿಡ್ತು ಫೋನ್ ಅದು ಇದು ನೋಡಿದ್ರೆ ಒಂದು ಚೂರು ಬಾಳಿಕೆ ಬರ್ತಾಯಿಲ್ಲ ಒಂದು ಅರ್ಧ ಗಂಟೆ ಆನಲ್ಲೆ ಇರುತ್ತೆ ಚಾರ್ಜ್ ಆದಮೇಲೆ ಯಾರ್ದಾರು ಜೊತೆ ಮಾತಾಡಿ ಫೋನ್ ಕಟ್ ಮಾಡಾದಮೇಲೆ ಸುಚ್ ಆಫ್ ಆಗಿಬಿಡತ್ತೆ ಒಂಚೂರು ಪ್ರಾಡೆಟ್ ಚೆನ್ನಾಗಿಲ್ಲ ಪ್ರಾಡೆಟ್ ಚೆನ್ನಾಗಿದೆ ಪ್ರಾಡಕ್ಟ್ ಚೆನ್ನಾಗಿದೆ ಅಂತ ಹೇಳಿದ್ರು ಪ್ರಾಡೆಟ್ ಒಂಚೂರು ಚೂರು ಚೆನ್ನಾಗಿಲ್ಲ ಪ್ರಾಡೆಟ್ ಇಷ್ಟ ದುಡ್ಡು ಕೊಟ್ಟೆ ತಗೊಂಡೆ ಗೊತ್ತ ನಾನು ಇಷ್ಟು ಚೆನ್ನಾಗಿತ್ತು ಅಂತ ಫೋನ್ ತಗೊಂಡೆ ನೋಡಿದ್ರೆ ಕ್ಯಾಮ್ರ ಕೂಡ ಬ್ಲರ್ ಬರ್ತಾಯಿದೆ ಒಂಚೂರು ಚೆನ್ನಾಗಿಲ್ಲ ಪ್ರಾಡೆಟ್ಟು